ನಾನು ಮೊದ್ಲಿಂದ್ಲೂ ಧಾರವಾಡದಾಗ ಇದ್ದಿದ್ದು ಧಾರವಾಡದಾಗ ಬೆಳೆದಿದ್ದು ಮತ್ತು ಈಗ ಇರೋದು ಧಾರವಾಡದಾಗ ಅದೇನು ಸಣ್ಣಕೆ ಇದ್ದಾಗಿಂದ ನನಗೆ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಬೇರೆ ಬೇರೆ ರೀತಿ ಒಳಗೆ ಗುಡಿಗಳನ್ನ ನೋಡ್ಬೇಕು ಮತ್ತು ಮನೆಗಳ್ನ ನೋಡ್ಬೇಕು ಆವಾಗಿನ ಸಂಪ್ರದಾಯಗಳೆಲ್ಲ ಹೆಂಗಿದ್ದವು ಈಗ ಹೆಂಗೆ ಆಗ್ಯಾವ ಹೆಂಗೆ ಹೇಗೆಲ್ಲ ಬದ್ಲಾಗ್ಯಾವ ಅನ್ನೋದು ಸಣ್ಣಕೆ ಇದ್ದಾಗಿಂದ ನಾನು ಬುಕ್ ಓದ್ಕೊಳ್ತಾ ಬರ್ತಿದ್ದ ಆ ಬುಕ್ ಒಳಗೆ ನೋಡ್ತಿದ್ದ ನಾನು ಐ ನಾನು ಆವಾಗೇನೆ ಏನು ಮಾಡ್ತಿದ್ದೆ ಅಂದ್ರೆ ನನ್ಗೆ ಒಂದು ಚಿತ್ರ ಮಾಡ್ಕೊಂಡ್ಬಿಡ್ತಿದ್ನಿ ಆ ಬುಕ್ ಓದಿ ಒಳಗೆ ಈ ಥರ ಎಲ್ಲ ಈ ಬೇರೆ ದೇಶ್ದಾಗ ಹಿಂಗಾಯ್ತು ಹಿಂಗಾಯ್ತು ಅಂದಾಗ ನಮ್ಗೆ ಒಂದು ಕಣ್ಣ ಮುಂದೆ ಒಂದು ಚಿತ್ರ ಬಂದ್ಬಿಡ್ತಿತ್ತು ಆ ಚಿತ್ರದಿಂದ ನಾನು ನೋಡಿ ನೋಡಿ ನೋಡಿ ಏನ್ನು ಮಾಡ್ತಿದ್ದೆ ನನ್ಗೆ ಒಂದು ಚಿತ್ರ ಹಾಕ್ಕೊಂಡು ಹಿಂಗೆ ಇರ್ಬೋದು ಹಿಂಗೆ ಇರ್ಬೋದು ಅಂತ ಅಂದ್ಕೊಂಡು ನಾನು ಹೋಗ್ಬೇಕಲ್ಲ ಅಂತ ಬಹಳ ಆಸೆ ಪಡ್ತಿದ್ದೆ ಆವಾಗಿನ ಪರಿಸ್ಥಿತಿ ನನ್ಗೆ ಹೋಗೋಕೆ ಆಗಲಿಲ್ಲ ಆದರೆ ಏನೂ ಮಾಡೋಕ್ಕಾಗೋಲ್ಲ ಬಟ್ ನಾನು ಈಗ ಈಗ ಹೋಗ್ಬೋದು ಈಗ ಮತ್ತು ಅಲ್ಲದೇ ನಾನು ಧಾರವಾಡದಾಗ ಅದೇನಲ್ಲ ಧಾರವಾಡದ ಮಾತಾಡು ಅಂತ ಇರೋದರಿಂದ ಧಾರವಾಡದಾಗ ಇದ್ದೆ ನಾನು ಏನೆಲ್ಲ ನೋಡಿರ್ಬಹುದು ಅಂತ ಅಂದ್ರೆ ನಮ್ಮ ಧಾರವಾಡದಾಗ ಹಳೆಯ ಪದ್ಧತಿಗಳು ಭಾಳ ಅದಾವ ಬಹಳ ಸಂಪ್ರದಾಯಗಳು ಅದಾವ ಭಾಳ ದೇವ್ರಿಗೆ ನಡ್ಕೊಳ್ತಾರೆ ಮತ್ತು ಯಾವ್ದನ್ನೂ ಬಿಟ್ಕೊಟ್ಟಿಲ್ಲ ಇನ್ನೂ ನಾವು ಜಾತಿ ಧರ್ಮ ಏನು ಅಂತೀವಲ್ಲ ಅವೆಲ್ಲ ಯಾವೂ ಹೋಗಿಲ್ಲ ಅವು ಇನ್ನೂ ಅದಾವ ಅದ್ರ ಜೊತೆ ಜೊತೆನೆ ಏನೆಂದ್ರೆ ಹಳೆಯ ಕಾಲನ ಉಳ್ಸ್ಕೊಂಡು ಬಂದಿದ್ದ ಪದ್ಧತಿಯೂ ನಮ್ದು ಧಾರವಾಡದಾಗ ನಡೆದೈತಿ ನಮ್ಮ ಧಾರವಾಡ ಅಷ್ಟಲ್ಲ ಧಾರವಾಡ ಹುಬ್ಬಳ್ಳಿ ಗದಗ ಸವದತ್ತಿ ಯಲ್ಲವ್ವ ಆಗಿರ್ಬೋದು ಇವೆಲ್ಲವೂ ನಾನೂ ನಮ್ಮ ಸುತ್ತ ಮುತ್ತ ನನಹಗೆ ಸುತ್ತಮುತ್ತ ಸಿಗೋ ಅಂಥವೆಲ್ಲ ಪ್ರದೇಶದಕ್ಕೆ ಹೋಗಿ ನಾನು ದೇವ್ರ ಗುಡಿ ಆಗಿರ್ಬೋದು ಸಂಪ್ರದಾಯಗಳಾಗಿರ್ಬೋದು ಅದ್ರ ಬಗ್ಗೆ ಕಲೆ ಹಾಕಿ ನೋಡಿ ಬಂದೇನಿ ನಂಗೆ ಅದ್ರ ಜೊತೆ ಹೊರಗಡೆ ಹೋಗೊ ಅವಕಾಶ ಬಹಳ ಸಿಗ್ಬೇಕಿತ್ತು ಆದರೆ ಏನ್ಮಾಡ್ಲಿ ಯಾವ್ದಕ್ಕೂ ಅವಕಾಶ ಸಿಕ್ಕಿರಲಿಲ್ಲ ಹಾಗಂತ ನಾನು ಬಿಟ್ಟಿಲ್ಲ ಬಟ್ ಮುಂದೆ ಸಿಗ್ಬಹುದು ಗೊತ್ತಿಲ್ಲ ಸಿಕ್ರೂ ನನ್ಗೆ ಏನಂತಂದ್ರೆ ಅಲ್ಲಿ ಹೋಗ್ಬೇಕು ಹಳೆಯ ಕಾಲದ ನನ್ಗೆ ಭಾಳ ಅಂದ್ರೆ ಹೊಸ ಹೊಸ ಹೊಸ ದೇಶಕ್ಕೆ ಹೋಗ್ಬೇಕು ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಆ ದೇಶ್ದಾಗ ಎಲ್ಲ ಹೆಂಗೆ ಇತ್ತು ಈಗ ಹೆಂಗೈತಿ ಮುಂಚೆ ಕಾಲ್ದಾಗ ಹೇಗಿತ್ತು ನಾವೂ ಏನಂದ್ರೆ ಹಿ ಇತಿಹಾಸ್ದಾಗ ನೋಡ್ತೀವಿ ಯುದ್ಧ ಆಗಿದ್ದು ಆಗಿರ್ಬೋದು ಮತ್ತೊಂದು ಇಲ್ಲ ಅವ್ರು ಬಂದರು ಹಿಂಗೆ ಮಾಡಿದರು ಆ ರಾಜರು ಈ ರಾಜರು ಇವನ್ನೆಲ್ಲ ನಾವು ನೋಡಿರ್ತೀವಲ್ಲ ಅದನ್ನು ನಾವು ಏನೆಂದರೆ ಈಗ ಬೇರೆ ಬೇರೆ ನಾ ಯು ಕೆ ಆಗಿರ್ಬೋದು ಅಂದ್ರೆ ಆಸ್ಟ್ರೇಲಿಯ ಫ್ರಾನ್ಸು ಇಟಾಲಿ ಇವೆ ಇವೇನು ಅದವಲ್ಲ ಈ ಎಲ್ಲ ಹೊರ ದೇಶಗಳು ಈ ದೇಶಕ್ಕೆ ಹೋದ್ರೆ ಅಲ್ಲಿ ನೋಡ್ತಕ್ಕಂಥ ಯಾವ್ಯಾವ ಸ್ಥಳಗಳು ಅದಾವ ಮತ್ತು ಅದ್ರ ಬಗ್ಗೆ ಏನೈತಿ ಅಂದ್ರೆ ನಾವು ಏನು ಅಂದರೆ ಬರೀ ಸ್ಥಳಗಳನ್ನು ನಾವು ನೋಡೋದು ಬರೀ ಒಂದು ನಮ್ಮ ಒಂದು ಮನೋರಂಜನೆಗಾಗಿರ್ಬೋದು ಕಣ್ಣು ತುಂಬ್ಕೊಳ್ಳಿಕ್ಕೆ ಆಗಿರ್ಬೋದು ಅಲ್ಲ ಎಷ್ಟೋ ಜನ ಹೋದ್ರು ಅವ್ಗಳ ಭಾವಚಿತ್ರಗಳನ್ನ ತಗೊಂಡು ಬರ್ತಾರೆ ಅವ್ರ್ಕು ಜೊತೆ ನಿಂತು ಎಷ್ಟೋ ಚಿತ್ರಗಳನ್ನ ತಗೊಂಡು ಅದನ್ನು ತಮ್ಮ ಒಂದು ನೆನ್ಪು ಆಗಿ ಇಟ್ಕೊಳ್ತಾರೆ ಆದ್ರೆ ನನಗೆ ಹಾಗಲ್ಲ ನಾನು ಏನು ಮಾಡ್ತೀನಿ ಅಂತಂದ್ರೆ ನನ್ಗೆ ಬಹಳ ಇಷ್ಟ ಅಂದ್ರೆ ಫಸ್ಟ್ ನಾನು ಅದನ್ನು ನನ್ನ ತಲೆ ಒಳಗೆ ನಾನು ಇಟ್ಕೊಳ್ತೀನಿ ಆಮೇಲೆ ನಾನು ಇದು ಮಾಡ್ತೀನಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಸುತ್ತಮುತ್ತ ಹೆಂಗೈತಿ ಅಲ್ಲಿ ಮೂಲತಃ ಅದು ಹೆಂಗೆ ಬಂತು ಆಮೇಲೆ ಅದನ್ನ ಯಾರು ನಡ್ಸ್ಕೊಂಡು ಹೋಕ್ಕಿದ್ರು ಏನೆಲ್ಲ ಆಯಿತು ಈಗ ಹೆಂಗೆ ಆಗೈತಿ ಒಂದು ಸ್ಥಳಾನ ನಾನು ನೋಡೋಕೆ ಹೋಗೀನಂದ್ರೆ ಅದ್ರದ್ದು ಎಲ್ಲನೂ ನನ್ಗೆ ಸಣ್ಣೋರಿಂದ ಹಿಡ್ಕೊಂಡು ಇಲ್ಲಿವರ್ಗೂ ಏನಾಯಿತು ಅನ್ನೋದನ್ನು ಕೆದಿಕಿ ಕೆದಿಕಿ ತೆಗೆಯೋದು ಅಂತಾರಲ್ಲ ಸೊ ಈ ಈ ಒಂದು ಕಾರ್ಣಕ್ಕೆ ಆದ್ರೂ ನಾನು ಏನೆಂದರೆ ಹೊರ ದೇಶಕ್ಕೆ ಹೋಗಿ ಪ್ರವಾಸ ಮಾಡಬೇಕು ಮತ್ತು ಅಲ್ಲಿದು ಏನು ಸತ್ಯ ಘಟನೆಗಳು ಅದಾವು ಅದನ್ನು ನಮ್ಮ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ಗೆ ಮುಂಚೆಯಿಂದ್ಲೂ ಆಸೆ ಮತ್ತು ನಾನು ಇದನ್ನು ಮಾಡ್ಬೇಕು ಅಂತ ಈಗ ಅಲ್ಲ ಮುಂಚೆಯಿಂದಲೂ ಅಂದ್ಕೊಂಡೀನಿ ಈಗ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಆಗ್ರಾ ಗೊತ್ತು ಮತ್ತು ತಾಜ್ಮಹಲ್ ಸುತ್ತಮುತ್ತ ಆಗಿರ್ಬೋದು ಎಲ್ಲವೂ ನೋಡಿ ಕೇಳೀವಿ ಎಷ್ಟೋ ಜನ ಏನು ಮಾಡ್ಯಾರ ಅಂರೆ ಚಲನಚಿತ್ರಗಳಲ್ಲಿ ಅವನ ಒಂದು ಚಿತ್ರೀಕರಣ ಮಾಡಿಬಿಟ್ಟು ಜನಗಳಿಗೆ ತೋರ್ಸಿದ್ದಾರೆ ಅಷ್ಟೆ ಅದನ್ನ ಬಿಟ್ರೆ ಅದು ಅದರಿಂದ ಏನು ಪ್ರಯೋಜನ ಆಕ್ಕೇತಿ ನಮ್ಗೆ ಇಲ್ಲ ನಮ್ಮ ಜನರೂ ಅದನ್ನ ನೋಡ್ಕೊಂಡ್ಬಿಟ್ಟು ಏನು ಅಂತಾರೆ ಅಂದ್ರೆ ಹಾಂ ಹೌದು ಈ ಜಗತ್ತು ಚಲೋ ಐತಿ ನಾವು ಹಿಂಗೂ ಹೋಗ್ಬೋದು ಇಲ್ಲಿ ಪ್ರವಾಸ ಮಾಡ್ಬೋದು ಬೇಡ ಪ್ರವಾಸ ಅಂದ್ರೇನು ಬರೀ ಕಣ್ಣು ತುಂಬ್ಕೊಳ್ಳೋಕೆ ಅಷ್ಟೇ ಅಲ್ಲ ಪ್ರವಾಸ ಬರೀ ನೆನ್ಪಿಗೆ ಅಷ್ಟೇ ಹೋಗೋದಲ್ಲ ಆ ಒಂದು ಪ್ರವಾಸ ಮಾಡಿದ್ದು ನಮಗೆ ರಾತ್ರಿ ನಿದ್ದೆ ಕಣ್ಣಾಗ ಎಬ್ಬಿಸಿ ಕೇಳಿದರು ಹೇಳೋಂಗೆ ಇರ್ಬೇಕು ಹಂತ ಪ್ರವಾಸ ನಮ್ದು ಆಗಿರ್ಬೇಕು ಅಲ್ಲಿ ಇರೋದು ಎಲ್ಲವೂ ನಮ್ಗೆ ಗೊತ್ತಿರಬೇಕು ಜನಗಳದ್ದು ಆಗಿರ್ಬೋದು ಅಲ್ಲಿ ಹೋದ್ಮೇಲೆ ಆ ವಾತಾವರ್ಣಕ್ಕೆ ನಾವು ಹೆಂಗೆ ಹೊಂದ್ಕೊಳ್ತೀವಿ ಅಲ್ಲಿ ಜನಗಳ ಜೊತೆ ನಾವು ಹೆಂಗೆ ಮಾತಾಡ್ತೀವಿ ಅಲ್ಲಿ ನಮ್ಗೆ ಏನೆಂದ್ರೆ ಭಾಳ ಭಾಳ ಅನುಭವಕ್ಕೆ ಒಂದ್ಲೆದಾಗಿ ಹೋದ್ವಿ ಅಂದರೆ ನಮ್ಗೆ ಭಾಷೆಗಳದ್ದು ತೊಂದರೆ ಆಕ್ಕೈತಿ ಅಂದ್ರೆ ಅವ್ರಿಗೆ ಬರೋ ಭಾಷೆ ನಮಗೆ ಬರ್ತಿರಲಿಲ್ಲ ನಮಗೆ ಬರೋ ಭಾಷೆ ಅವ್ರಿಗೆ ಬರ್ತಿರೋಂಗಿಲ್ಲ ಇಕ್ ನಾರ್ಮಲ್ ಆಗಿ ಈಗ ಹಂಗೆ ಹೇಳ್ಬೇಕು ಅಂತ ಅಂದ್ರೂ ಈಗ ನಮ್ಮದೇ ಹುಬ್ಬಳಿ ಭಾಷೆನ ಬೇರೆ ಆಕ್ಕೈತಿ ಗದಗ ಭಾಷೆನೆ ಬೇರೆ ಭಾಷೆ ಅನ್ನೋದ್ಕಿಂತಲೂ ಇದು ನಮ್ದು ನಮ್ಮ ಕರ್ನಾಟಕ ಅಥ್ವಾ ನಮ್ಮ ಭಾರತ ಅಂತ ಬಂದ್ರೆ ಈ ರಾಜ್ಯ ರಾಜ್ಯ ಅಥ್ವಾ ಊರು ಊರು ಅಂತ ತಗೊಂಡಾಗ ಇದು ಏನಾಕ್ಕೇತಿ ಅಂದ್ರೆ ಭಾಷೆ ಅಂತ ಬರೋಲ್ಲ ಇದು ಇದನ್ನ ನಾವು ಏನಂತ ಅಂದರೆ ಗ್ರಾಮ್ಯ ಅಂತ ಉಪಯೋಗ ಮಾಡ್ತೀವಿ ಈ ಗ್ರಾಮ್ಯ ಅಂತ ಅನ್ನೋದು ನಾವು ಹೇಳ್ಬೇಕೆಂದರೆ ಇಂಗ್ಲೀಷ್ ಒಳಗೆ ಸ್ಲ್ಯಾಂಗ್ ಅಂತ ಕರಿತಾರೆ ಈ ಗ್ರಾಮ್ಯ ಅನ್ನೋದು ಊರಿಂದ ಊರಿಗೆ ಚೇಂಜ್ ಆಕ್ಕೊಂತ ಹೋಕ್ಕೈತಿ ಅದಕ್ಕೆ ಇದು ನಾವು ಪ್ರವಾಸ ಮಾಡೋದು ಮೇನು ಒಂದು ಉದ್ದೇಶ ಅಂತಂದ್ರೆ ಹೆಂಗೈತಿ ಅಂದ್ರೆ ಬರೀ ಒಂದು ನೋಡಿ ಕಣ್ಣು ತುಂಬ್ಕೊಳ್ಳುತ್ವೆ ಅದೊಂದು ಏನೋ ಮನೋರಂಜನೆಗಾಗಿ ಮಾಡೋದು ಅಷ್ಟು ಅಲ್ಲ ಒಂದು ಒಂದು ಒಳ್ಳೆಯ ಅನುಭವ ಕೊಡ್ತೈತಿ ನಮ್ಗೆ ಆಮೇಲೆ ಭಾಷೆಗಳ ಅಥ್ವಾ ಆ ಒಂದು ಊರಿನ ಗ್ರಾಮ್ಯವನ್ನು ತಿಳಿಸ್ಕೊಡ್ತೈತಿ ಅದ್ರದ್ದು ಒಂದು ಮಹತ್ವ ಏನು ಅನೋದನ್ನು ತಿಳಿಸ್ಕೊಡ್ತೈತಿ ಅಲ್ಲಿ ಹೋದರೆ ಅಲ್ಲಿ ಒಂದು ವಾತಾವರ್ಣಕ್ಕೆ ನಾವು ಹೆಂಗೆ ಅಜ್ಜೆಸ್ಟ್ ಆಗಬೇಕು ಒಂದು ದಿನಕ್ಕೆ ಹೋಗಿ ಬರೊದಾದರೆ ನಾವು ಹೇಗೋ ಹೋಗ್ಬಂದು ಬಿಡ್ತೀವಿ ಒಂದು ದಿನ ನಾವು ಹೆಂಗೋ ಏನಂದ್ರೆ ಅನುಕೂಲತೆ ಮಾಡ್ಕೊಂಡ್ಬಿಡ್ತೀವಿ ಆದರೆ ಅಲ್ಲೇ ಒಂದು ಎರ್ಡು ಮೂರು ದಿನ ಇದ್ದು ನಾವು ಅದನ್ನು ನೋಡಿ ತಿಳ್ಕೊಂಡು ಬರ್ತೀವಿ ಅಂದಾಗ ಅಲ್ಲಿ ನಮ್ಗೆ ಆಗೋ ಅನುಭವಗಳ ಬೇರೆ ಅದ್ರ ಒಂದು ಅನುಭವ ಏನೈತಲ್ಲ ಅದನ್ನ ನಾವು ಪುಸ್ತಕವೂ ಬರಿಬೋದು ಮತ್ತು ಒಂದು ನಮ್ಮದೇ ಆದ ಬಯೋ ಅಂತಲೂ ಮಾಡಿ ನಾವು ಬ ಮಾಡಿ ಇಡ್ಬೋದು ಇದು ಒಂದು ನನಗೆ ಭಾಳ ಇಷ್ಟ ಆಗಿದ್ದು ಇದ್ರ ಜೊತೆ ಜೊತೆನೇ ಬಂದು ಅಲ್ಲಿ ಊಟದವಾಗಿರ್ಬೋದು ಆಮೇಲೆ ತಿನ್ನೋದು ಮತ್ತು ಹಣ್ಣು ಹಂಪಲು ಅಲ್ಲಿ ಜನ ನಮ್ಮ ಜೊತೆ ಬೆರೆಯೋದು ಆಗಿರ್ಬೋದು ಇಲ್ಲ ನಮ್ಮ ಇಲ್ಲಿ ಒಂದು ಭಾರತದ ಎಷ್ಟೋ ಒಂದು ಸಂಪ್ರದಾಯಗಳನ್ನು ನಾವು ಆ ದೇಶಕ್ಕೆ ಹೋದಾಗ ಅವ್ರ ಜೊತೆ ನಾವು ಹಂಚ್ಕೊಳ್ಳೋದು ಆಗಿರ್ಬೋದು ಇದು ಹೊರ ದೇಶದ ಒಂದು ಪ್ರವಾಸ ಅಂತಾರಲ್ಲ ಇದು ಏನೆಂದರೆ ಹೊರ ದೇಶ ಹೋಗ್ಬೇಕು ಅಂದು ನಾವು ಸುಮ್ಮನೇ ಹೋಗೋಕೆ ಆಗೋಂಗಿಲ್ಲ ಈಗ ಎಲ್ಲರೂ ಮಾಡಾರೆ ಏನದು ವಿಮಾನ ವಿಮಾನ ಪುಷ್ಪಕ ವಿಮಾನ ಅಂತ ಮುಂಚೆ ಎಲ್ಲ ಕರೀತಿದ್ರು ಈಗ ವಿಮಾನ ಹೆಲಿಕ್ಯಾಪ್ಟ್ರು ಹೀಗೆಲ್ಲ ಬಂದವು ಇಲ್ಲ ಅದು ಇಲ್ಲ ಅಂತಂದ್ರೆ ಉಗಿಬಂಡಿ ಅಂದ್ರೆ ರೈಲು ಸೊ ಈ ಥರ್ದಾಗ ನಾವೇನು ಮಾಡ್ಬೋದು ಹೊರ ಹೊರ ದೇಶಕ್ಕೆ ಹೋಗ್ಬೋದು ಹಿಂಗೆ ಹೋದ್ಮೇಲೆಯೂ ಹೊರ ದೇಶಕ್ಕೆ ಹೋದ್ಮೇಲೆಯೂ ಮುಂದೆ ಅಲ್ಲಿಂದ ಹೆಂಗೆ ಅಲ್ಲಿರೋದನ್ನ ನಾವು ಬರೀ ಏನೋ ಹೊರ ದೇಶಕ್ಕೆ ಹೋದ್ವಿ ಪಾಟ್ ನೋಡಿದ್ವಿ ಇಲ್ಲ ಅಲ್ಲಿ ಯಾರಾದರೂ ಜನನ ಪರಿಚಯ ಮಾಡ್ಕೊಳ್ಬೇಕು ನಮ್ಮ ಒಂದು ಸಂಪ್ರದಾಯಗಳನ್ನ ಅವ್ರ ಜೊತೆ ಹಂಚ್ಕೊಳ್ಬೇಕು ಹಂಚಿಕೊಂಡು ಅಲ್ಲಿಯ ಒಂದು ಎರಡು ದಿನವೋ ಇಲ್ಲ ಒಂದು ಐದಾರು ದಿನವೋ ಇದ್ದು ಹೇಗೆ ಇರುತ್ತೆ ಅದನ್ನೇ ನಾನು ಹೇಳಿದೆನಲ್ಲ ನಾವು ನಾವು ಈಗ ಗಾಮ್ಯಗಳು ಚೇಂಜ್ ಆಗೋದು ಬೇರೆ ಭಾಷೆಯಿಂದ ಭಾಷೆಗೆ ಚೇಂಜ್ ಆಗೋದು ಇರುತ್ತಲ್ಲ ಅದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಕೊಡ್ತೈತಿ ಹಂತ ಒಂದು ಅನುಭವ ಏನೈತಲ್ಲ ಜೀವನ್ದಾಗ ಯಾವಾಗ್ಲೂ ಮರೆಯೋಕೆ ಆಗೋಂಗಿಲ್ಲ ನನ್ಗೆ ಈ ಅನುಭವ ಭಾಳ ಇಷ್ಟ ಆಗಿದ್ದು ಅಂದ್ರೆ ನನ್ಗೆ ಭಾಳ ನೋಡ್ತೀನಿ ನಮ್ದು ಇದ್ರ ಒಳಗೆ ಏನು ಅದು ಯೂಟೂಬ್ ಅದು ಭಾಳ ಬಂದಾವ ಅಲ್ಲ ಈಗ ಅಂದ್ರೆ ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತೀವಿ ನಾವು ಈ ಸಾಮಾಜಿಕ ಜಾಲತಾಣ್ದಾಗ ನಾವು ಏನೆಲ್ಲ ಹುಡುಕಿದ್ರು ಸಿಗ್ತಾವ ಆದ್ರೆ ಬರೀ ಅವು ಹುಡುಕಿ ಸಿಗೋದ್ರೊಳಗೆ ಇರೋ ಮಜಾ ನನ್ಗೆ ಏನೋ ಅಷ್ಟು ಅನ್ಸೋಂಗಿಲ್ಲ ಅದೇ ನಾವು ಆದಕ್ಲ್ ಜಾಗಕ್ಕೋಗಿ ಆ ಜಾಗದಾಗಿಂದ ಅನುಭವವನ್ನ ತಗೊಂಡು ಬರೋದೈತಲ್ಲ ಅದನ್ನ ತಗೊಂಡು ಬಂದು ಅಲ್ಲಿ ನಾವು ಅದು ಅನುಭವ ಅನುಭವ್ಸಿ ಅದು ಆದ್ಮೇಲೆ ಏನು ಹೇಳ್ತೀವಿ ನೋಡು ಬೇರೆ ದಾರಿಗೆ ಬಂದು ಆ ಅನುಭವ ಐತಲ್ಲ ಅಬ್ಬಾ ಅದನ್ನ ಮರೆಯೋಕೆ ಆಗೋಲ್ಲ ಮತ್ತು ಹೇಳುವಾಗ ಒಂದು ಉತ್ಸಾಹ ಇರ್ತೈತಿ ನಾನು ಏನೋ ಒಂದು ಹೊಸದನ್ನು ತಿಳ್ಕೊಂಡು ಬಂದೀನಿ ಅಥ್ವಾ ನನ್ಗೆ ಅನುಭವ ಅದು ಆಗೇತಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೊ ಅಂತೀನಿ ಅಂತ ಹೇಳೋದು ಐತಲ್ಲ ಇದು ಎಲ್ಲದ್ಕಿಂತಲೂ ಭಾಳ ದೊಡ್ಡ ಅನುಭವ ಅಂತ ಹೇಳ್ಬೋದು ಮತ್ತು ಭಾಳ ಖುಷಿ ಕೊಡ್ತೈತಿ ಇದರಿಂದ ನಾವು ಅಷ್ಟೆ ಅಲ್ಲ ನಮ್ಮ ಜೊತೆ ಇರುವ ನಾಲ್ಕು ಜನಕ್ಕೂ ಇದನ್ನ ನಾವು ಹೇಳ್ಕೊಳ್ತಾ ಹೋದ್ರೆ ಈ ಥರ ಹೋಗಿದ್ದೆ ನಾನು ಹಿಂಗಾಯ್ತು ಆ ದೇಶ್ದಾಗ ಹೀಗೈತಿ ಅವ್ರಿಗೆ ನಾವು ಇದನ್ನ ಹೇಳಿ ಬಂದೀವಿ ನಮ್ಮ ದೇಶದ ಹಿಂಗೆ ನಾವು ಹಂಚ್ಕೊಳ್ಳೋದ್ರಲ್ಲಿ ಇರೋದು ಒಂದು ಖುಷಿ ಮತ್ತು ನಮ್ಗೆ ಈ ಸೋಷ್ಯಲ್ ಮಿಡಿಯಾಗಳಲ್ಲಿ ನೋಡಿದರೆ ಸಿಗೋಲ್ಲ ಆವಾಗಿನ ಮಟ್ಟಿಗೆ ನಮ್ಗೆ ಖುಷಿ ಆಗ್ಬೋದು ಆದ್ರೆ ನಾವೇ ಹೋಗಿ ಆ ಒಂದು ಪ್ರವಾಸನ ಅನ್ಭವ್ಸಿ ಬರ್ತೀವಲ್ಲ ಅದೂ ಬೇರೆನಾದ್ ಬೇರೆ ಮಜಾನ ಕೊಡ್ತೈತಿ ಇದು ಅಲ್ದೇ ನಾನು ಹೇಳಿದೆ ಬೇರೆ ದೇಶಕ್ಕೆ ಹೋಗೋದು ಬರೀ ಸ್ಥಳಗಳನ್ನ ನೋಡೋಕೆ ಅಷ್ಟೇ ಹೋಕ್ಕಾವ ಅಂತ ಅಲ್ಲ ನಾವು ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅದ್ರ ಜೊತೆನೆ ಅಲ್ಲಿ ಒಂದು ಸಾಹಿತ್ಯಕ್ಕೆ ಇರ್ಬೋದು ಆ ಅಲ್ಲಿ ಒಂದು ಕಲೆಗೆ ಇರ್ಬೋದು ಅದು ಅಲ್ದೆ ಅಲ್ಲಿ ಒಂದು ಶೈಕ್ಷಣಿಕ ವ್ಯವಸ್ಥೆ ಹೆಂಗೈತಿ ಅದೂ ನಾವು ತಿಳ್ಕೊಂಡು ಬರ್ಬೋದು ಈ ಶೈಕ್ಷಣಿಕ ವ್ಯವಸ್ಥೆ ಅಂತಂದ್ರೆ ನಾವು ಏನಂತ ನೋಡ್ಬೋದು ಅಂದ್ರೆ ಶೈಕ್ಷಣಿಕ ವ್ಯವಸ್ಥೆ ನಾವು ನೋಡ್ತೀವಿ ನಮ್ಮ ಧಾರವಾಡ ನಮ್ಮ ಧಾರವಾಡನ ವಿದ್ಯಾ ಕಾಶಿ ಅಂತ ಕರಿತಾರೆ ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮ ಧಾರವಾಡದಾಗ ಶಿಕ್ಷಣವನ್ನು ಪಡ್ಕೊಂಡು ಉನ್ನತ ಹುದ್ದೆ ಒಳಗೆ ಅದಾರ ಮತ್ತು ಇನ್ನೂ ಅದಾರು ಭಾಳ ಜನ ಬಹಳ ಭಾಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿದ್ದು ಪರೀಕ್ಷೆಗಳನ್ನ ಅಮ್ ಅದೂ ಕೂಡ ಮಾಡಿ ಕುಂತಾರ ಇದು ಅಲ್ಲದೇ ಇದ್ರ ಜೊತೆ ಜೊತೆ ಏನು ಮಾಡೋಕೆ ಸಾಧ್ಯ ಇಲ್ಲಿ ನಮ್ಮ ಧಾರವಾಡದಾಗ ನಮ್ಮ ಭಾರತದಾಗ ಆಯ್ತು ಹೊರ ದೇಶಕ್ಕೆ ಅಂತಂದ್ರೆ ಅಲ್ಲಿ ಜನ ಹೆಂಗೆ ಅಲ್ಲಿ ಅವ್ರು ಒಂದು ಶಿಕ್ಷಣ ಪದ್ಧತಿ ಹೆಂಗೈತಿ ಆ ಶಿಕ್ಷಣ ಪದ್ಧತಿ ಒಳಗೆ ಅವ್ರು ಹೇಗೆಲ್ಲ ಓದ್ತಾರೆ ಈಗವು ನಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಧಾರ್ವಾ ಭಾರತದಾಗ ಓಪನ್ ಯೂನಿವರ್ಸಿಟಿಗಳು ಅಂತಲೂ ಅದಾವ ಇಲ್ಲ ರೆಗ್ಯುಲರ್ ಅಂತ ಅಂದರೆ ಓಪನ್ ಯೂನಿವರ್ಸಿಟಿ ಅಂದರೆ ಮುಕ್ತವಾಗಿದ್ದು ಮುಕ್ತ ಶೈಕ್ಷಣಿಕ ವ್ಯಾ ವಿಶ್ವ ವಿದ್ಯಾಲಯ ಅದು ಒಂದು ಕರಿತಾರೆ ಇಂತಲ್ಲಿ ಏನು ಅಂತ ಅಂದ್ರೆ ನಾವು ಬರೀ ಏನೆಂದ್ರೆ ಇದಕ್ಕೆ ಅಷ್ಟೇ ಹೋಗ್ಬೋದು ಎಗ್ಸಾಮ್ಗೆ ಅಷ್ಟೆ ಹೋಗ್ಬೋದು ಮತ್ತು ಅಂದ್ರೆ ಪರೀಕ್ಷೆಗಳಿಗೆ ಹ್ಞೂ ಪರೀಕ್ಷೆಗಳಿಗೆ ಅಷ್ಟೆ ಹೋಗ್ಬೋದು ನಮಗೆ ನಾವೇ ಓದ್ಕೊಳ್ಬೇಕು ನಮಗೆ ನಮೇ ಸ್ವತಃ ಓದಿಕೊಂಡು ನಾವು ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಬೇಕು ಆದರೆ ಇದೇ ಒಂದು ವ್ಯವಸ್ಥೆ ಹೊರ ದೇಶ್ದಲ್ಲಿ ಇದೆನಾ ಇದ್ದರೆ ಹೆಂಗೆ ಇದೆ ಆಯಿತಾ ಮತ್ತೆ ಎಷ್ಟು ಜನ ಹುಡ್ಗುರು ಹೋಗ್ತಾ ಇದ್ದಾರೆ ಈಗ ಒಂದು ಏನಂತ ಅಂದ್ರೆ ಪರೀಕ್ಷೆ ಪರೀಕ್ಷೆದಾಗ ಇರ್ಬೋದು ಇಲ್ಲ ಒಂದು ಹ್ಞೂ ಕಾಲೇಜ್ದು ಆಗಿರ್ಬೋದು ಆ ಒಂದು ಖರ್ಚು ವೆಚ್ಚ ಎಷ್ಟು ಬರ್ಬೋದು ಮತ್ತು ಅಲ್ಲಿ ಜನಗಳು ತಮ್ಮ ಜೀವನನ ಹೆಂಗೆ ನಡೆಸ್ತಿದ್ದಾರೆ ಇದೆಲ್ಲವೂ ನಾವು ಹೊರ ದೇಶದ ಪ್ರವಾಸ ಮಾಡೋದು ಮೂಲಕ ತಿಳ್ಕೊಂಡು ಬರ್ಬೋದು ಅಷ್ಟು ಅಲ್ದೇ ಅಲ್ಲಿ ಸಂಪ್ರದಾಯಗಳು ನಮ್ಮ ಧಾರ್ವಾಡದ ಸಂಪ್ರದಾಯ ನಮ್ಮ ದೇಶದ ಭಾರತದ ಸಂಪ್ರದಾಯ ಇಲ್ಲಿ ಒಂದು ಗ್ರಾಮ್ಯಗಳನ್ನು ನಾವು ತಿಳ್ಕೊಂಡೀವಿ ಈಗ ಹೊರ ದೇಶದಾಗೂ ಹೆಂಗೆ ನಡಿತಿರ್ಬೋದು ಅಲ್ಲಿ ನಮ್ಮ ಸಂಪ್ರದಾಯಗಳನ್ನ ಪಾಲಿಸೋರು ಅಥ್ವಾ ಪಾಲನೆ ಮಾಡ್ಬೇಕು ಅಂತ ಅಂದ್ಕೊಂಡವ್ರು ಇದ್ದಾರೆ ನಾವು ಈಗ ಏನೆಂದರೆ ಇದು ಜಾಲತಾಣ್ಗಳು ಒಳಗೆ ನೋಡಿರೋ ಪ್ರಕಾರ ಭಾಳಷ್ಟು ಹೊರ ದೇಶದ ಒಳಗೆ ನಮ್ಮ ಒಂದು ಸಂಪ್ರದಾಯಗಳನ್ನು ಅಳ್ವಡ್ಸ್ಕೊಂಡು ಇರೋವ್ರು ಇದ್ದಾರೆ ಇಲ್ಲಿ ನಮ್ಮ ಸಂಪ್ರದಾಯವನ್ನ ನಾವು ನೋಡೋದ್ಕಿಂತಲೂ ಬೇರೆ ದೇಶ್ದವ್ರು ನಮ್ಮ ಸಂಪ್ರದಾಯವನ್ನ ಹೆಂಗೆ ನಡ್ಸ್ಕೊಂಡು ಹೊಂಟಾರ ಅಂತ ನೋಡೋದೈತ್ಲ ಅದು ಇನ್ನೂ ಕಣ್ಣು ತುಂಬ್ತೈತಿ ಇಂಥವ್ನ ನಾವು ಮಾ ಪ್ರವಾಸದ ಮೂಲಕ ಈ ಥರ ಎಲ್ಲ ಚಟುವಟಿಕೆಳನ್ನು ನಾವು ಕೈಗೊಳ್ತಾ ಹೋದಂತೆ ಹೋದಂತೆ ನಮ್ಗೆ ಎಷ್ಟು ಮಜಾ ಸಿಕ್ತೈತಿ ಅಂತಂದ್ರೆ ಅದನ್ನು ನಾವೂ ಬರೀ ಹೇಳೋದರಿಂದ ಸಾಧ್ಯ ಆಗೋಂಗಿಲ್ಲ ಅನ್ಭವ್ಸಿ ಬೇಕು ಆ ಅನುಭವ್ಸ್ದಾಗ ಅದ್ರ ಒಂದು ಅನುಭವ ಆಗಿರ್ಬೋದು ಆ ಒಂದು ಖುಷಿ ಆಗಿರ್ಬೋದು ನಮ್ಗೆ ದೊರೆಯೋಕೆ ಸಾಧ್ಯ ನನ್ನ ಇನ್ನೂ ಭಾಳ ಅದಾವು ಹೊರ ದೇಶಕ್ಕೆ ಹೋದ್ರೆ ಅದು ಏನಂತಂದ್ರೆ ಹೋದಾಗ ಅಲ್ಲಿ ನಾವು ಹೆಂಗಿವೆ ನಾವು ಹೊರ ದೇಶಕ್ಕೆ ಹೋದ್ರೂ ಏನು ಇಲ್ಲ ಅಂದ್ರೆ ಒಂದು ವರ್ಷನಾದ್ರೂ ಇದು ಬರಬೇಕು ಅಂತ ನಂದು ಒಂದು ಏನಂತಂದ್ರೆ ಮುಂಚೆನೆ ಹೇಳ್ಕೊಂಡು ಬಿಡ್ತೀವಲ್ಲ ನಾವು ಅದನ್ನ ಹಂಗೆ ಅನ್ಕೊಂಡು ಬಿಟ್ಟೀನಿ ಹೋದರೆ ಒಂದು ವರ್ಷ ಅಂದರೆ ಒಂದೇ ಕಡೆ ಇರ್ಬೇಕು ಅಂತಿಲ್ಲ ಒಂದೊಂದು ದೇಶದಾಗೂ ಒಂದೊಂದು ತಿಂಗ್ಳು ಅಥ್ವಾ ಒಂದು ಎರಡು ತಿಂಗಳೋ ಅಲ್ಲಿ ಹೋದಮೇಲೆ ಅಲ್ಲಿ ಅನ್ಕೂಲತೆಗೆ ತಕ್ಕಂತೆ ಮತ್ತು ನಾನು ಅಲ್ಲಿ ಏನೇನು ತಿಳ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನು ನೋಡಿಕೊಂಡು ನಾನು ಹೋಗ್ಬೇಕು ಅದನ್ನ ನಾನು ಎಲ್ಲ ತಯಾರಿ ನಡ್ಸ್ಕೊಳ್ಳೊ ಅಂತೀನಿ ಮುಂದಿನ ದಿನಗಳಲ್ಲಿ ನಾನು ಹೋಗ್ಬೋದು ಹೊರ ದೇಶಕ್ಕೆ ಒಂದಿಷ್ಟು ಜಾಗಗಳನ್ನ ಗುರ್ತು ಮಾಡಿ ಇಟ್ಕೊಂಡೀನಿ ಗುರ್ತು ಮಾಡಿಟ್ಕೊಂಡು ಆ ಜಾಗಕ್ಕೆ ಹೋಗಿ ಅಲ್ಲಿ ಹೊಸ ಜಾಗ ಹೊಸ ಅನುಭವ ಹೊಸ ಜನರು ಹೊಸ ಪದ್ಧತಿಗಳು ಹೊಸ ಸಂಸ್ ಸಂಪ್ರದಾಯಗಳು ಹೊಸ ಸಂಸ್ಕೃತಿ ಇದ್ರ ಜೊತೆ ಜೊತೇನೆ ಹೊಸ ಭಾಷೆ ಇದು ಎಲ್ಲದ್ರ ಜೊತೆ ನಾನು ಒಬ್ಬಳೇ ಇರ್ಬೇಕು ಸೋ ನಾಬು ಒಬ್ಬಾಕೆ ಇದ್ದ ಅಲ್ಲೀದು ಅನುಭವ್ಸ್ಬೇಕು ಆ ಅನುಭವನ ನಾನ ನನ್ನದೇ ಒಂದು ಏನಂತ ಅಂದ್ರೆ ಆತ್ಮಕತೆ ಅಂತ ಕರೀತಾರಲ್ಲ ಹಾ ಥರ ನಂದು ಒಂದು ಆತ್ಮಕತೆ ಮಾಡಿ ಅದ್ರಲ್ಲಿ ನಾನು ಬರ್ದು ಇಡ್ಬೇಕು ಇದು ನನ್ನ ಆಸೆ ಮತ್ತು ಹೊರ ದೇಶಕ್ಕೆ ಹೋಗ್ಬೇಕು ಯಾಕೆ ಅಂತಂದ್ರೆ ಇದೇ ಒಂದಕ್ಕೆ ಇದೇ ಒಂದು ಕಾರಣ ಹೋಗ್ಬೇಕು ಹೋಗ್ಬೇಕು ಅಂದರೆ ಹೋಗಬೇಕು ಅನುಭವವನ್ನ ತಗೊಂಡ್ಬರ್ಬೇಕು ನಾವೂ ಜೀವನ್ದಾಗ ಏನು ಗಳಿಸ್ತೀವೊ ಇಲ್ಲವೋ ಗೊತ್ತಿಲ್ಲ ಈ ಅನ್ಭವಗಳು ಏನು ಅದಾವಲ್ಲ ನಾವು ಸಾಯೋ ತನ್ಕನೂ ನಮ್ಮ ಜೊತೆ ಇರ್ತವೆ ಅದಕ್ಕಾಗೆ ನಾನೂ ಎ ಎಲ್ಲಿ ಹೋದ್ರೂ ಒಂದಿಲ್ಲ ಒಂದೇ ಥರ ಅನುಭವಗಳ್ನ ತಗೊಂಡು ಬರೋಕೆ ಇಷ್ಟಪಡ್ತೀನಿ ಈ ಹೊರ ದೇಶಕ್ಕೆ ಹೋದರೆ ಇದೇ ಅನುಭವ ನನ್ಗೆ ಬೇಕು ಮತ್ತು ಇಷ್ಟೆಲ್ಲ ಹೇಳಿದ್ದೆಲ್ಲ ಇನ್ನೂ ಹೊರ ದೇಶಕ್ಕೆ ಹೋದರೆ ನ ನಾನು ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತೀನಿ